ನಿಮ್ಮ ಹೋಟೆಲೊಳಗೆ ಏನೇನು ಸಿಗತೈತೆ ರೀ ಹ್ಞೂ ನಮ್ಗೆ ರಾಗಿ ರಾಗಿ ದೋಸೆ ಬೇಕಾಗಿತ್ತು ರೀ ಹ್ಞೂ ರಾಗಿ ಉಂಡವನು ನಿರೋಗಿಯಾಗುವನು ಅಂತ ಹೇಳ್ತಾರೆ ರಿ ಅದಕ್ಕೆ ಅಕ್ಕಿ ದೋಸೆಗಿಂತ ಶುಗರ್ ಐತಲ್ಲ ಅದಕ್ಕೆ ರಾಗಿ ದೋಸೆ ಮಾಡಿಸಿಕೊಡ್ತೀರಾ ಹ್ಞೂ ಹ್ಞೂ ಅದು ನಾವು ನಾಳೆ ಬರ್ತೀವಿ ರಿ ಆರ್ಡರ್ ಕೊಡ್ತೀವಿ ಎಲ್ಲ ಸ್ವಲ್ಪ ಮಾಡಿಸಿ ಕೊಟ್ಟರೆ ಚಲೋ ಆಗ್ತಿತ್ತು ನಮ್ಗೆ ಹಾಂ ನಿಮ್ಗೆ ಎಷ್ಟು ಮಂದಿ ಬರ್ಬೇಕು ರೀ ಮಿನಿಮಮ್ ಅಂದ್ರೆ ಎಷ್ಟು ಮಂದಿಗೆ ಮಾಡ್ತೀರಿ

ಅಂದ್ರೆ ಹನ್ನೆರಡು ಮಂದಿ ಹನ್ನೆರಡು ಮಂದಿ ಬರ್ತೀವಿ ರೀ ನಾಳೆಗೆ

ಹಾಂ ಹಾಂ ಹಾಂ ಹೊಟ್ಟೆ ತುಂಬ ತಿಂತೀವಿ ರಿ ರಾಗಿ ದೋಸೆನ ಆರೋಗ್ಯಕ್ಕೆ ಒಳ್ಳೇದು ರಿ ಮತ್ತು ಗ್ರೀನ್ ಟೀ ಬೇಕು ನಮಗೆ ಚಾ ಕಾಫಿ ಬೇಕಾಗಿಲ್ಲ ಬೇಸರ ಆಗೈತದು ಬೆಲ್ಲ ಬೆಲ್ಲದ್ದು ಬೆಲ್ಲದ್ದು ಗ್ರೀನ್ ಟೀ ಬೇಕು ನಮ್ಗೆ ಹಾಂ ಗ್ರೀನ್ ಟೀ ಬೇಕು ರಿ ಬರಿ ಚಾ ಪುಡಿದ್ದಲ್ಲ ಗ್ರೀನ್ ಟೀ ಬೆಲ್ಲದ್ದು ಮಾಡಿ ಆಗಲಿ ಆಗಲಿ ನಮ್ಗೆ ದುಡ್ಡು ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ರೀ ರೀಸ್ನೇಬಲ್ ರೇಟ್ ಹಾಕಿರಿ ಹನ್ನೆರಡು ಮಂದಿ ಭಾಳ ಮಂದಿ ಕರ್ಕೊಂಡು ಬರಕ್ಕ ಹತ್ತೀವಿ ನಿಮ್ಮ ಹೋಟೆಲ್ ಹೆಸರು ಚಲೋ ಐತಿ ಎಲ್ಲ ಹೋಟೆಲ್ ಬಿಟ್ಟು ನಿಮ್ಮ ಹೋಟೆಲ್ಗೆ ಬರಕ್ಕ ಹತ್ತೀವಿ ಅದಕ್ಕೆ ಬೆಲ್ಲದ್ದು ಗ್ರೀನ್ ಟೀನೇ ಮಾಡಿರಿ ನಮ್ಗೆ ರಾಗಿ ದೋಸೆನೆ ಬೇಕು ಮೊದಲೇ ಆರ್ಡರ್ ಕೊಟ್ಟೇವಿ ನೀವೆಲ್ಲ ನಮ್ಗೆ ಅವಾಗ ಫ್ರೆಶ್ ಮಾಡಿಸಿಕೊಡ್ರಿ ಬೇರೆ ಹೋಟೆಲ್ ಬಿಟ್ಟು ನಿಮ್ಮ ಹೋಟೆಲ್ಗೇ ನಾವು ಆದ್ಯತೆ ಕೊಟ್ಟಿವಿ ರಿ

ಆಯ್ತು ಬರ್ತೀವಿ ಆಯ್ತಾಯ್ತು ಬರ್ತೀವಿ ಬರ್ತೀವಿ ಬರ್ತೀವಿ ರೀ ಧನ್ಯವಾದಗಳು ಕೃತಜ್ಞತೆಗಳು ಬರ್ತೇವೆ ಹಾಂ ಹಾಂ ಬನ್ರಿ ಹ್ಞೂ ಹ್ಞೂ ರೀ ಹ್ಞೂ ರೀ ಬನ್ರಿ ಆಯಿತು ಆಯ್ತು ಆಯ್ತು ನಮ್ಸ್ಕಾರ ನಮ್ಸ್